ನಮ್ಮದೊಂದು ಚಿಕ್ಕ ಹಳ್ಳಿ ಆದರೆ ನಮಗೆ ಇಲ್ಲಿ ಅಷ್ಟು ಹಾಸ್ಪೆಟ್ಲ್ ಸೌಕರ್ಯನೇ ಇಲ್ಲ ಚಿಕ್ಕ ಚಿಕ್ಕ ಕ್ಲಿನಿಕ್ಗಳಿವೆ ಸೊ ಸಣ್ಣಪುಟ್ಟ ಜ್ವರ ಅಂಥವಾದ್ರೆ ಇದು ಆಗತ್ತೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸು ಏನಾದರೂ ಅಡ್ಮಿಟ್ ಆಗಬೇಕು ಅಂತ ಏನಾದರೂ ಆದರೆ ಎಕ್ಸ್ ರೆ ಸ್ಕ್ಯಾನಿಂಗು ಅಂಥವಂದ್ರೆ ಆಗಲ್ಲ ಇಲ್ಲಿ ದೂರ ಹೋಗ್ಬೇಕು ನಾವು ಅದು ಯ ಇಲ್ಲಿ ಸಣ್ಣಪುಟ್ಟವಾದರೆ ಊರು ಹಳ್ಳಿ ಕಡೆ ಆಗತ್ತೆ ಸೊ ಸಿಟಿ ಕಡೆ ನಾವು ಹೋಗ್ಬೇಕಂದ್ರೆ ನಮ್ಗೆ ಒಂದು ಐವತ್ತು ಕಿಲೋಮೀಟ್ರ್ ಆಗತ್ತೆ ಅಷ್ಟು ದೂರ ಹೋದ್ರೆ ದೊಡ್ಡ ದೊಡ್ಡ ಹಾಸ್ಪೆಟ್ಲ್ಗಳೆಲ್ಲ ಸಿಗತ್ತೆ ಆದರೆ ಎಲ್ಲ ಬಿಲ್ಲೆಲ್ಲ ಜಾಸ್ತಿಯಾಗತ್ತೆ ಆದ್ರೂ ಪರವಾಗಿಲ್ಲ ಎಲ್ಲ ಅವಶ್ಯಕತೆ ಎಲ್ಲ ಸಿಗತ್ತೆ ನಮಗೆ ಇಲ್ಲಿ ಆದರೆ ಹಳ್ಳಿಯಲ್ಲಿ ಅಷ್ಟೊಂದು ಸಿಗಲ್ಲ ಅಷ್ಟೂವರೆ ಇದು ಇಲ್ಲ ನಮಗೆ ಅದಕ್ಕೋಸ್ಕರ ನಾವು ದೂರ ಆದ್ರೂ ಅಲ್ಲಿ ಅಷ್ಟು ದೂರ ಹೋಗ್ಲೇಬೇಕು ಸುತ್ತಮುತ್ತ ನಮ್ಗೆ ದೊಡ್ಡ ಹಾಸ್ಪೆಟ್ಲ್ಗಳೇನಾದರೂ ಆದರೆ ನಮಗೂ ಖುಷಿಯಾಗತ್ತೆ ಎಲ್ಲಾರಿಗೂ ಹೆಲ್ಪ್ ಆಗತ್ತೆ ಸುತ್ತಮುತ್ತವರು ಇಲ್ಲಿ ಎಲ್ಲರು ದೂರ ಆಗ ಅದು ಹೋಗಕ್ಕೆ ಆಗಲ್ವಲ್ಲ ಅದಕ್ಕೋಸ್ಕರ ಸಣ್ಣದು ಸಣ್ಣ ಇದೇವ ನಮ್ಮದು ಸುತ್ತ ಹತ್ತಿರದಲ್ಲೇ ದೊಡ್ಡ ಹಾಸ್ಪೆಟ್ಲ ಇದ್ದರೆ ನಮಗೂ ಚೆನ್ನಾಗಾಗತ್ತೆ ಕಷ್ಟ ಆಗತ್ತಲ್ದ್ ದೂರ ಇಷ್ಟು ದೂರ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ ಆದ್ರೂ ಹೋಗ್ಲೇಬೇಕು ಹೆಲ್ತ್ ಕಡೆ ಅಂದರೆ ಎಲ್ಲದು ವಾಸಿಯಾಗತ್ತೆ ಅಂತ ಖುಷಿಪಡೋಕ್ಕೋಸ್ಕರ ಹೋಗ್ಬೇಕು ಅಷ್ಟು ದೂರ